ಹಲೋ ಮಮತಾ ಅವರಾ ಹಾಂ ಅದೇ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡ್ತಿದ್ವಿ ಎಲ್ಲಿಗಾದ್ರು ಹೋಗಣ ಅಂತ ಅದಕ್ಕೋಸ್ಕರ ನಿಮ್ಮ ರೆಸ್ಟೋರೆಂಟಿಗೆ ಬರಬೇಕು ಅಂತ ಅಂದ್ಕೊಂಡಿದ್ವಿ ನಿಮ್ಮ ನಿಮ್ಮ ರೆಸ್ಟೋರೆಂಟಲ್ಲಿ ಏನೇನು ಸ್ಪೆಷಲ್ ಇದೆ

ಅಷ್ಟೇನಾ ಹಾಂ ಹಾಂ

ಹೌದಾ ನಿಮ್ಮ ರೆಸ್ಟೋರೆಂಟ ಎಷ್ಟೊತ್ತಿಗೆ ಓಪನ್ ಆಗುತ್ತೆ ಕ್ಲೋಸ್ ಆಗೋದು ಹೌದಾ ಮತ್ತು ಕ್ಲೀನೆಸ್ಸು ಚೆನ್ನಾಗಿ ಏ ಚೆನ್ನಾಗಿರುತ್ತಾ ಹಾಂ ಮತ್ತು ನಿಮ್ದು ರೆಸ್ಟೋರೆಂಟ್ ಅಷ್ಟೇನಾ ಸ್ಪೆಷಲ್ಲು ಇನ್ನೇನೂ ಇಲ್ಲವಾ

ಅದ್ರಲ್ಲಿ ನೀವು ಏನು ಸ್ಪೇ ಸ್ಪೆಷಲ್ ಅಂತ ಹೇಳದ್ರಲ್ಲಾ ಹಾಂ ಹಾಂ ಸ್ಪೆಷಲ್ ಅಂತ ಹೇಳದ್ರಲ್ಲ ಇಡ್ಲಿ ಮತ್ತು ರವೆ ದೋಸೆ ಅದರಲ್ಲಿ ನೀವು ಏನು ಇನ್ಗ್ರಿಡಿಯೆಂಟ್ಸ್ ಯೂಸ್ ಮಾಡಿರ್ತೀರ

ಹೌದಾ ಹಾಂ ಮತ್ತು

ಹಾಂ ಮತ್ತು ನಿಮ್ದು ಎವ್ರೀ ಏ ಕ್ಲೋಸು ಹೌದಾ ಹಾಂ ಸರಿ ಸರ್ ಒಳ್ಳೆದು ನಾಳೆ ಬರ್ತೀವಿ ನಾವು ಹಾಂ ತ್ಯಾಂಕ್ ಯು